ನಾನು ಒಂದು ಸೈಟ್ನಲ್ಲಿ ಒಂದು ಶರ್ಟ್ ಅಂದರೆ ಅಂಗಿಯನ್ನು ಖರೀದಿಸಿದ್ದೆ ಬಟ್ ಅದು ಬಂದದ್ದು ಅದರದ್ದು ಬಂದಂತಹ ಅಂಗಿ ನಾನು ಕ ಬುಕ್ ಮಾಡಿದಂಥ ನಾನು ಆರ್ಡ್ರು ಮಾಡಿದಂಥ ಬಣ್ಣವೇ ಅಲ್ಲ ನಾನು ಆರ್ಡರ್ ಮಾಡಿದಂಥ ಆಕಾರ ಅಂದರೆ ಸೈಝೆ ಅಲ್ಲ ನಾನು ಆಡ್ರ್ ಮಾಡಿದಂತಹ ಆ ಡಿಸೈನ್ ಕೂಡ ಅಲ್ಲ ಹೀಗೆ ಹಲವಾರು ರೀತಿಯ ತಪ್ಪುಗಳು ತಪ್ಪು ತಪ್ಪು ಆದ ಪ್ರೊಡಕ್ಟ್ಗಳನ್ನು ನಮಗೆ ಕಳಿಸಿದ್ದಾರೆ ಅವರು ಅದನ್ನು ಹೇಗೆ ನಾವು ತಗೊಳ್ಳೋದು ನಮಗೆ ಅದು ಸೈಝೇ ಆಗ್ತಿಲ್ಲ ನನಗೆ ಅದು ಆಕಾರವೇ ಆಗ್ತಿಲ್ಲ ಇದು ಕಲರೆನೇ ಕಲರೇ ಬೇರೆ ಬೇರೆ ಉಂಟು ನಾನು ಅದನ್ನ ಹೇಗೆ ತಗೊಳ್ಳೋದು ಹೌದು ನಾವು ಅದನ್ನ ನೆಗೆಟೀವ್ ಎಕ್ಸ್ಪೀರಿಯನ್ಸ್ ನಂಗೆ ತುಂಬ ಅಂದರೆ ತುಂಬ ಕೆಟ್ಟ ಬ ಇದು ಸಂದರ್ಭ ಸಂದರ್ಭ ಆಗಿದೆ ನನಗೆ ತುಂಬ ಅದು ತುಂಬ ಅರ್ಜೆಂಟ್ ಇತ್ತು ತುಂಬ ಅವಶ್ಯಕತೆ ಇತ್ತು ಅದಕ್ಕೆ ನಾನು ಅದನ್ನು ಆರ್ಡ್ರು ಮಾಡಿದೆ ಬಟ್ ಅದು ಬಂದದ್ದು ಅಂಥದ್ದು ಬೆ ತುಂಬ ಕಳಪೆ ಕಳಪೆ ದರ್ಜೆಯ ತುಂಬ ಕಳ್ಳ ಕೆಟ್ಟ ಮೆಟೀರಿಯಲ್ಗಳು ತುಂಬ ಕಳಪೆ ಮೆಟೀರಿಯಲನ್ನು ಉಪಯೋಗಿಸಿಕೊಂಡು ಮಾಡಿದಂಥ ಬಣ್ಣಗೆ ಒಮ್ಮೆ ಅದನ್ನು ನೀರಿಗೆ ಹಾಕಿ ತೆಗೆದರೆ ಎಲ್ಲ ಬಣ್ಣ ಹೋಗಿದೆ ಮಾಜಿ ಹೋದ ಬಣ್ಣ ಒದೊಂದು ಕಡೆ ಹರಿದೋಗಿತ್ತು ಒಂದು ಗುಬ್ಬಿಯೇ ಇಲ್ಲ ಒಂದು ಕೈ ಉದ್ದ ಒಂದು ಕೈ ಗಿಡ್ಡ ಮಾಡಿ ಕೊಟ್ಟಿದ್ದಾರೆ ಹೀಗೆ ಹೇಗೆ ಪ್ರೊಡಕ್ಟ್ಗಳನ್ನು ಹೀಗೆ ಈ ಟೈಪ್ನ ವಸ್ತುಗಳನ್ನು ನಾವು ಹೇಗೆ ತಗೊಳ್ಳೋದು ನಾವು ಹಣ ಕೂಡ ಪಾವತಿ ಮಾಡಿ ಆಗಿದೆ ಅದನ್ನ ಈಗ ಹಿಂತೆಗೆದು ತಿಂದ್ ಹಿಂದೆ ಕೂಡ ತೆಗೆಸುತ್ತಿಲ್ಲ ಇದನ್ನು ಎಂಥ ಮಾಡೋದು ನನಗೆ ಗೊತ್ತಾಗ್ತಿಲ್ಲ ಅದು ಸಹ ಒಂದು ಸಾವಿರದ ಏಳ್ನೂರು ರುಪಾಯಿಯ ಬಟ್ಟೆ ಆಗಿದೆ ಅದು ಇದನ್ನ ನಾನು ಈಗ ಏನು ಮಾಡೋದು ಅಂತ ತುಂಬ ತಲೆ ಬಿಸಿ ಆಗಿದೆ ಇದನ್ನು ನಾನು ಹಾಕೊಳ್ಳಿಕ್ಕೂ ಆಗ್ತಿಲ್ಲ ಅಲ್ಲಿ ಇಡ್ಲಿಕ್ಕೆ ಆಗೋದಿಲ್ಲ ಯಾರಿಗೂ ಕೊಡುವಾಗೆ ಕೂಡ ಇಲ್ಲ ಏಕೆಂದ್ರೆ ಅದು ಕ ಬಣ್ಣವೇ ಇಲ್ಲ ಒಂದು ಬಣ್ಣ ಎಲ್ಲ ಮಾಸಿ ಹೋಗಿದೆ ಅರ್ಧ ಹರಿದು ಕೂಡ ಹೋಗಿದೆ ಕೆಲವಲ್ಲಿ ಗುಬ್ಬಿ ಕೂಡ ಇಲ್ಲ ಹೀಗೆ ಹಲವಾರು ಪ್ರೊ ಸಮಸ್ಯೆಗಳು ಉಂಟು ಅದನ್ನ ಹೇಗೆ ಬೇರೆಯವರಿಗೆ ಕೊಡೋದು ಇದನ್ನ ಬೇರೆಯವರಿಗೆ ಕೊಟ್ಟರೆ ಅವರು ಹೇಗೆ ಅದನ್ನ ಹಾಕಿ ಕೊಳ್ತಾರೆ ಅನ್ನೋದನ್ನು ತಲೆಯಲ್ಲಿ ಉಂಟು ಹಾಗಾಗಿ ನೀವಾದ್ರೂ ಅದರ ಬಗ್ಗೆ ಒಂದು ತಿಳಿದುಕೊಂಡು ಅದನ್ನು ಆದಷ್ಟು ಸಾರ್ಟ್ ಔಟ್ ಮಾಡಲಿಕ್ಕೆ ನನಗೆ ಸಹಾಯ ಮಾಡಿ ಇಂತಹ ನೆಗೆಟೀವ್ ಇಂತಹ ನಕಾರಾತ್ಮಕ ಭಾವನೆಗಳು ನಮಗೆ ಆ ಪ್ರೊಡಕ್ಟ್ನ ಮೇಲೆ ಬಿದ್ದರೆ ನಾವಿನ್ನು ಆ ಸೈಟ್ನಲ್ಲಿ ಹೇಗೆ ಬೇರೆ ಬೇರೆ ಪ್ರೊಡಕ್ಟ್ಗಳನ್ನು ಹೇಗೆ ಖರೀದಿಸೋದು ಅಲ್ಲವೇ ಸೊ ಹಾಗಾಗಿ ನೀವೂ ಕೂಡ ಆ ಪ್ರೊಡಕ್ಟ್ನ ಬಗ್ಗೆ ಸ್ವಲ್ಪ ಒಳ್ಳೆಯದನ್ನೂ ಮಾಡಿ ಏಕೆಂದ್ರೆ ಕೆಟ್ಟ ಕೆಟ್ಟ ಪ್ರೊಡಕ್ಟ್ಗಳನ್ನು ಜನರಿಗೆ ಕೊಡುವುದನ್ನು ನಿಲ್ಲಿಸಿ ಆ ಪ್ರೊಡಕ್ಟ್ ನಮಗೆ ಯಾವುದು ಸ್ವಲ್ಪ ಕೂಡ ಇಷ್ಟ ಆಗಲಿಲ್ಲ ಧನ್ಯವಾದಗಳು